ನಾವು ನಮ್ಮ ಪ್ರೆಂಡ್ಸ್ ಎಲ್ಲರೂ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದೆವು ಅಲ್ಲಿನ ಬೈಕಲ್ಲಿ ಹೋಗುವಾಗ ಕಂಡಂತಹ ದೃಶ್ಯಗಳು ತುಂಬ ಚೆನ್ನಾಗಿದ್ದವು ಮತ್ತು ನಾವು ಬರುವಾಗ ನಾವು ಬರುವಾಗ ಅಲ್ಲಿನ ಸಂತೇಮಾರಳ್ಳಿಯಲ್ಲಿ ಟೀ ಕುಡಿದು ಅಲ್ಲಿನ ವಾತಾವರಣವನ್ನು ಗೋಪಾಲಸ್ವಾಮಿ ಬೆಟ್ಟದಲ್ಲಿ ನಾವು ಕಂಡಂತಹ ದೃಶ್ಯ ಚೆನ್ನಾಗಿತ್ತು ಮತ್ತು ನಮ್ಮ ಪ್ರೆಂಡ್ಸ್ ಎಲ್ಲರೂ ಖುಷಿಯಾಗಿ ಚೆನ್ನಾಗಿ ಎಂಜಾಯ್ ಮಾಡುತ್ತಾ ಬರುವಾಗ ನಾವು ಸಂತೇಮಾರಳ್ಳಿಯಿಂದ ಮತ್ತು ಟು ಯಳಂದೂರಲ್ಲಿ ಊಟ ಮಾಡಿ ಎಲ್ಲ ಪ್ರೆಂಡ್ಸ್ ಎಲ್ಲರು ಒಟ್ಟು ಒಗ್ಗಟ್ಟಾಗಿ ಒಂದ್ ತುಂಬ ಚೆನ್ನಾಗಿ ಬಂದೆವು